ನನ್ನ ಫಸ್ಟ್ ಪ್ರಾಡಕ್ಟು ಬಳೆ ಬಳೆ ಅಂದರೆ ನನಗೆ ತುಂಬಾ ಇಷ್ಟ ಬಳೆಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇರ್ತವೆ ಒಂಟಿ ಬಳೆ ಜಂಟಿ ಬಳೆ ಗಟ್ಟಿ ಬಳೆ ಸಿಂಗಲ್ ಬಳೆ ಅಂತ ಎಲ್ಲ ಎಲ್ಲ ಬಳೆಗಳಲ್ಲಿ ಡಿಸೈನ್ಸ್ ಇರ್ತವೆ ಬಳೆಗಳೆಂದ್ರೆ ಎಲ್ಲರಿಗೂ ಒಂದು ಹೆಣ್ಮಕ್ಳಿಗೆ ಅನ್ನೋದೊಂದು ಸೌಂದರ್ಯಕ್ಕೆ ಆಗಲಿ ಏನು ಸೌಂದರ್ಯದ ಪರಿಪೂರ್ಣತೆ ಅಂತ ಅಂದರೆ ಅದರಲ್ಲೊಂದು ಬಳೆಯೂ ಸಹ ಒಂದು ಪಾತ್ರ ಒಂದು ಪಾತ್ರ ಹೊಂದಿರತ್ತೆ ಬಳೆಗಳು ಈಗ ಹಬ್ಗಳಲ್ಲಿ ಬಳೆಗಳು ದೇವ್ರಿಗೆ ಆಗಲಿ ಹಸ್ರು ಬಳೆ ಹಾಕಿರ್ತಾರೆ ಮದುವೆ ಆಗಿರೋರಿಗೆ ಬ್ಲ್ಯಾಕ್ ಬಳೆ ಆ ಥರ ಎಲ್ಲ ಒಂದೊಂದ್ ಥರ ಬಳೆಗಳು ಒಂದೊಂದ್ ಥರ ಸೂಚನೆ ಕೊಡೋದು ಒಂಥರ ಚೆಂದ ಆ ಡಿಸೈನ್ಸ್ ಎಲ್ಲ ಈಗ ಹಾಕೊಂಡು ಕೈ ತುಂಬ ಬಳೆ ಹಾಕೊಂಡು ಮನೆ ತುಂಬ ಓಡಾಡ್ತಿದ್ದರೆ ಅದೊಂದು ಹಬ್ಬಕ್ಕೂ ಒಂದು ಕಳೆ ಅನ್ನಿಸ್ಕೊಳ್ಳುತ್ತೆ ಸೊ ಬಳೆಗಳೆಂದ್ರೆ ತುಂಬಾ ಇಷ್ಟ ಎಲ್ಲರಿಗು ಪಾಸಿಟಿವ್ ಎಕ್ಸ್ಪೀರಿಯನ್ಸ್ ಅಂತ ಅಂದರೆ ಬಳೆ ಹಾಕಂಡು ಯಾವಾಗ್ಲು ಓಡಾಡ್ತಿರೋದೆ ಒಂದು ಒಂಥರ ಎಮೋಷನ್ಸ್ ಇರ್ ಇದ್ದಂಗೆ ಬಳೆಗಳೆಂದ್ರೆ ಎಲ್ಲರಿಗು ತುಂಬಾ ಇಷ್ಟ ಇರುತ್ತೆ ಅದೊಂದು ಎ ನಮ್ಮ ಭಾರತೀಯ ಸಂಸ್ಕೃತಿಯೂ ಹೌದು ಕ ಹೆಣ್ಮಕ್ಳು ಅಂದಮೇಲೆ ಕೈಗೆ ಬಳೆ ಹಾಕೊಂಡು ಓಡಾಡ್ತಿರಬೇಕು ಅಂತ ಅನ್ನೋದು ಕೆಲವರು ಬಳೆಗಳನ್ನ ಇಷ್ಟಪಡೊಲ್ಲ ಯಾಕೆಂದ್ರೆ ಅದ್ರ ಸ ಯಾಕೆ ಅಂತ ಗೊತ್ತಿಲ್ಲ ಬಟ್ ಬಳೆಗಳೇ ಒಂದು ಚೆಂದ ಒಂದು ಕೈಗೆ ಒಂದೊಂದ್ ಬಳೆ ಹಾಕೊಂಡ್ ಓಡಾಡ್ತಿದ್ರೆ ಚೆನ್ನಾಗಿರುತ್ತೆ ಬಟ್ ನನಗ್ ತುಂಬಾ ಇಷ್ಟ ಬಳೆಗಳೆಂದ್ರೆ ಅದರಲ್ಲೂ ಹಸ್ರು ಬಳೆಗಳು ಕೈತುಂಬ ಹಾಕಂಡು ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಗೌರಿ ಹಬ್ಬ ಆಗಲಿ ಯಾವುದೇ ಹಬ್ಬಗಳಾಗ್ಲಿ ಬಳೆಗಳನ್ನ ಹಾಕಂಡು ಓಡಾಡ್ತಿರೋದು ಓಡಾಡೋದು ಅಂದರೆ ಅಷ್ಟು ಚೆಂದ ಇರುತ್ತೆ ಹಸ್ರು ಬಳೆ ಆಗಲಿ ಕಪ್ಪು ಬಳೆ ಆಗಲಿ ಡಿಸೈನ್ ಬಳೆ ಮೆಟಲ್ ಬಳೆ ಡಿಫ್ರೆಂಟ್ ಡಿಫ್ರೆಂಟ್ ಚಿಕ್ಕ ಮಗುವಿಂದ ಹಿಡ್ದು ವಯಸ್ಸಾಗಿರೋವ್ರಿಗೂ ಇದರಲ್ಲಿ ಏಜ್ ಏಜ್ ಡಿಫ್ರನ್ಸ್ ಅಂತ ಏನೂ ಇಲ್ಲ ಬಳೆಗಳು ಎಲ್ಲರು ಹಾಕೊಂಡ್ರು ಎಲ್ಲರ ಕೈಗಳಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಅದ್ರ ಸೌಂಡ್ಗಳು ಎಲ್ಲರು ಮನೆ ತುಂಬ ಬಳೆ ಒ ಕೈ ತುಂಬ ಬಳೆ ಹಾಕೊಂಡು ಮನೆ ತುಂಬ ಓಡಾಡ್ತಿದ್ದರೆ ಅದನ್ನು ಕೇಳೋದಿಕ್ಕೆ ಆಗಲಿ ಅದೊಂದು ಫೀಲೇ ಚೆನ್ನಾಗಿರುತ್ತೆ ಅದೊಂದು ಎಮೋಷನ್ಸ್ ಬಳೆ ಅನ್ನೋದೊಂದು ಎಮೋಷನ್ಸು ಹೆಣ್ಮಕ್ಳು ಯಾವಾಗ್ಲು ಬಳೆ ಹಾಕೊಂಡ್ ಓಡಾಡ್ತಿದ್ದರೆ ಚೆಂದ ಕೈಗೆ ಬಳೆ ಹಾಕೊಂಡ್ರೆ ಕೈ ಇನ್ನೂ ತುಂಬ ಲಕ್ಷಣವಾಗಿ ಕಾಣಿಸುತ್ತೆ ಬಳೆ ಬಳೆ ಈಸ್ ಎ ಗುಡ್ ಪ್ರಾಡಕ್ಟ್ ಐ ಲವ್ ಬಳೆ